ಇಪ್ಪತ್ತೆಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಮೂವತ್ತ ಒಂದು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಇಪ್ಪತ್ತ ಮೂರು ನವೆಂಬರ್ ಎರಡು ಸಾವಿರದ ಹದಿನೇಳು ಹತ್ತೊಂಬತ್ತು ಜುಲೈ ಸಾವಿರದೊಂಬೈನೂರ ತೊಂಬತ್ತ ಮೂರು ಎಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು